ಸಾಮಾನ್ಯವಾಗಿ ಪ್ರಾರಂಭ ಬೈಕರ್ಗಳು ಮಾಡುವ ತಪ್ಪುಗಳು ಯಾವುದೆಂದರೆ ಒಂದು ಸೇಫ್ಟಿ ಮೆಜರ್ಗಳನ್ನು ಪಾಲಿಸುವುದಿಲ್ಲ ಯಾಕೆಂದರೆ ಅವರು ಬೈಕಲ್ಲೋಗ್ಬೇಕಾದ್ರೆ ಕೆಲವೊಂದು ಸೇಫ್ಟಿ ಮೆಜರ್ಗಳು ಇರ್ತದೆ ಯಾಕಂದರೆ ಹೆಲ್ಮಟ್ಗಳು ಹಾಕೋಂಬೇಕು ಮತ್ತು ಗಾಗಲ್ಸ್ ಧರಿಸಬೇಕು ಕೈಗೆ ಗ್ಲೌಸ್ ಹಾಕಬೇಕು ಕಾಲಿಗೆ ಶೂ ಹಾಕಬೇಕು ಮತ್ತೆ ಈ ಮಂಡಿಗೆ ಒಂದು ಇದು ಬರುತ್ತೆ ಬ್ಯಾಗ್ ಥರ ಬರ್ತ್ತದೆ ಅದು ಹಾಕೋಬ್ಬಕು ಇವೆಲ್ಲ ಸೇಫ್ಟಿ ಮೆಜರ್ಗಳನ್ನು ಯೂಸ್ ಮಾಡ್ಬೇಕು ಮತ್ತು ಲೈಸೆನ್ಸ್ ಹೊಂದಿರ್ಬೇಕು ಅವರು ಮತ್ತೆ ಇವುಗಳನ್ನು ಇವುಗಳನ್ನು ಮಾಮೂಲು ಸಾಮಾನ್ಯವಾದ ಪ್ರಿಕಾಶನರಿ ಮೆಜರ್ಗಳು ಇವುಗಳನ್ನು ಒಬ್ಬಬ್ಬರು ಮೊದಲು ಮಾಡೋ ತಪ್ಪೇಳ್ದ್ರೆ ಇವ್ಗಳನ್ನು ಯಾವುದೂ ಹೊಂದಿರುವುದಿಲ್ಲ ಮತ್ತು ಮತ್ತು ರೋಡ್ ರೂಲ್ಸ್ಗಳನ್ನು ಪಾಲಿಸಬೇಕು ರೋಡ್ ರೂಲ್ಸ್ಗಳು ಯಾವ ಸೈಡಲ್ಲಿ ಚಲಿಸಬೇಕು ಎದುರಿಗೆ ಹಂಪ್ಸ್ ಇದ್ದಾಗ ಏನು ಮಾಡಬೇಕು ಗಾಡಿಗಳನ್ನು ಮಕ್ಕಳು ಬಂದಾಗ ಏನು ಮಾಡಬೇಕು ಮತ್ತು ಇದು ದನಗಳು ಪ್ರಾಣಿಗಳು ಬಂದಾಗ ಯಾವ ಥರ ಇದು ಮಾಡ್ಬೇಕು ಮತ್ತು ಬೆಳಗ್ಗೆ ಯಾವ ಇದು ರೀತಿಯಿಂದ ಹೋಗಬೇಕು ರಾತ್ರಿ ನೈಟ್ ಮೋಡಲ್ಲಿ ಯಾವ ಥರ ಸಂಚರಿಸ್ಬೇಕು ಮತ್ತು ಡ್ರಿಂಕ್ಸ್ ಮಾಡಿ ಚಲಿಸಬಾರ್ದು ಇವೆಲ್ಲ ಇವು ಮಾಮ ಸಾಮಾನ್ಯವಾಗಿ ಅನ್ಬ ಅನುಸರಿಸಬೇಕಾದ ನಿಯಮಗಳಾಗಿರ್ತವೆ ಆದರೆ ಕಡ್ಡಾಯವಾಗಿ ಪಾಲಿಸಿ ಇವುಗಳನ್ನು ಮಾಡಿ ಮಾಡಬೇಕು ಮತ್ತು ಅವುಗಳನ್ನು ತಪ್ಪಿಸಿ ತಪ್ಪಿಸ್ಬೇಕಂತೇಳಿದ್ರೆ ಅವರು ಇವನ್ ಈಗ ಬೀಳಬೇಕಾದ್ರೆ ಹೆಲ್ಮೆಟ್ ಹೆಲ್ಮೆಟ್ ಧರಿಸ್ಕೊಂಡಿದ್ರೆ ಬಿಕಾಲಿ ಬಿ ಬೀಳೋ ಬೀಳೋದಿಲ್ಲ ಮತ್ತು ಶೂಸು ಆ ಪ್ಯಾಡುಗಳನ್ನೆಲ್ಲ ಹಾಕೊಂಡು ಹೋದರೆ ಆಗುವ ಅಪಘಾತಗಳಿಂದ ಬಹುತೇಕ ಅಪಘಾತಗಳನ್ನು ತಪ್ಪಿಸ್ಬೋದು ಮತ್ತೆ ಗಾಡಿಯಲ್ಲಿ ಲೆಫ್ಟ್ ರೈಟ್ ಇಂಡಿಕೇಟ್ರು ಮತ್ತೆ ಹೆಡ್ಲೈಟು ಮತ್ತು ಬ್ರೇಕ್ ಸಿಸ್ಟಮು ಬ್ರೇಕ್ ಸಿಸ್ಟಮ್ ಎಲ್ಲ ತುಂಬ ಉತ್ತಮವಾಗಿದ್ದರೆ ಆಗುವ ಅಪಘಾತಗಳನ್ನು ತಪ್ಪಿಸ್ಬೋದು ಮತ್ತು ಇದನ್ನು ತಪ್ಪಿಸಬೇಕಾದ ನಿಯಮ ಹೇಳಿದರೆ ಇದೇ ನಾವು ಹೇಳಿದಾಗೆ ಹೆಲ್ಮೆಟನ್ನು ಧರಿಸಬೇಕು ಲೈಸೆನ್ಸ್ ಹೊಂದಿರ್ಬೇಕು ಮತ್ತು ಫಸ್ಟ್ ಏಡ ಬಾಕ್ಸು ಇವುಗಳನ್ನೆಲ್ಲ ಹೊಂದಿದ್ರೆ ಅದರಲ್ಲಾಗುವ ಅಪಾಯವನ್ನು ತಪ್ಪಿಸಿ ಉತ್ತಮ ಫಲಿತಾಂಶವನ್ನು ಪಡಿಲಿಕ್ಕೆ ಸಾಧ್ಯತೆ ಇದೆ